ಸಿಖ್ ಧರ್ಮ ಅಮೃತಸರದಲ್ಲಿದೆ ಇದು ಪಂಜಾಬ ಪಂಜಾಬ್ ರಾಜ್ಯದಲ್ಲಿ ಅವ್ರು ಸಿಖ್ಖರು ಹೆಚ್ಚಿನ ಸಂಖ್ಯೆಯಲ್ಲಿದಾರೆ ಮತ್ತೆ ಜೈನರು ರಾಜಾಸ್ಥಾನ ಮುಖ್ಯವಾದ ರಾಜ್ಯ ಅದು ಅಲ್ಲಿ ಅಲ್ಲಿರ್ತಾರೆ ಅದ್ರಲ್ಲಿ ಹಿಂದೂ ಪುಷ್ಕರ ಅನ್ನೋ ಕ್ಷೇತ್ರ ಇದೆ ಅದ್ ಹಿಂದೂಗಳಿಗೂ ಕೂಡ ಪುಷ್ಕರ ಅನ್ನೋದು ಪವಿತ್ರ ಕ್ಷೇತ್ರ ಆಗಿದೆ ಮತ್ತು ಬೌದ್ಧರು ಬೌದ್ಧರು ಹೆಚ್ಚಿಗೆ ಬಿಹಾರದ ಮೂಲ ಅದು ಬೌದ್ದ ಸಾರನಾಥ ಗಯಾ ಇವೆಲ್ಲ ಬಿಹಾರದಲ್ಲಿರುವ ಮತ್ತು ಬೌದ್ಧರಿಗೆ ಧರ್ಮಶಾಲಾ ಅನ್ನೋದು ಭಾಳ ಪವಿತ್ರವಾದ ಕ್ಷೇತ್ರ ಅದು ಹಿಮಾಚಲ ಪ್ರದೇಶದಲ್ಲಿದೆ ಮತ್ತು ಹಿಂದೂಗಳು ಕಡೇ ಕಟ್ಟಕಡೆದಾಗಿ ಹಿಂದೂಗಳು ಇಡೀ ಭಾರತ ಏನು ಭರತಖಂಡ ಅಂದರೆ ಈಗಿನ ಆಫ್ಘಾನಿಸ್ತಾನ ಪಾಕಿಸ್ತಾನ ಶ್ರೀಲಂಕಾ ಏನೇನು ಸುತ್ತಮುತ್ಲ ಏನು ಸಾರ್ಕ್ ದೇಶಗಳು ಅಂತ ಕರಿತೀವಿ ಅವೆಲ್ಲವು ಭಾರತದ ಅಂಗ ಭಾಗ ಅಂಗವಾಗಿಯೇ ಇದ್ದವು ಈಗ ರಾಜಕೀಯ ಕಾರಣಗಳಿಗೋಸ್ಕರ ಬೇರೆ ಬೇರೆಯಾಗಿದೆ ಆದರೆ ಅದು ಈಗ ವಿಶ್ವವನ್ನೇ ವ್ಯಾಪಿಸಿದಂಥ ಒಂದು ಧರ್ಮ ಅಂತಂದರೆ ತಪ್ಪಾಗಲಾರದು ಯಾಕಂದರೆ ಭಾರತದವರು ಎಲ್ಲ ದೇಶಗಳಲ್ಲಿದ್ದಾರೆ ಮತ್ತು ಎಲ್ಲ ದೇಶಗಳಲ್ಲೂ ತಮ್ಮ ದೇವಸ್ಥಾನಗಳನ್ನು ಕಟ್ಕೊಂಡಿದ್ದಾರೆ ಮತ್ತು ತುಂಬ ಕಳೆದಿದೆ ನಮ್ಮ ನಮ್ಮ ಇತ್ತೀಚೆಗೆಲ್ಲ ಕಂಡು ಬರ್ತಾಯಿದೆ ನಮ್ಮ ಪುರಾತನ ಸಂಸ್ಕೃತಿ ಅಲ್ಲಿವರೆಗೂ ಎಲ್ಲ ಹರಡಿತ್ತು ಅಂತನ್ಬಿಟ್ಟು